ಮೇಡಮ್ ಹೇಳಿ ಹಾಂ ಇಲ್ಲಿ ಅದೇ ಬೆಳಗ್ಗೆ ನಮ್ಮದು ವೆಜ್ ವೆಜಿಟೇರಿಯನ್ ಮಾತ್ರ ನಮ್ಮದು ದೋಸೆ ಇಡ್ಲಿ ವಡೆ ಕೇಸರಿಭಾತ್ ಉಪ್ಪಿಟ್ಟು ಬಿಸಿಬೇಳೆಭಾತ್ ಈ ಥರ ಎಲ್ಲ ಐಟಮ್ಮೂ ಸಿಗತ್ತೆ ಮೇಡಮ್ ಪೂರಿ ಸಾಗು ಪುಳಿಯೋಗರೆ ಚಿತ್ರಾನ್ನ ದೋಸೆ ಮಸಾಲೆ ದೋಸೆ ಸೆಟ್ ದೋಸೆ ಪ್ಲೈನ್ ದೋಸೆ ನೀರುದೋಸೆ ಎಲ್ಲ ದೋಸೆ ದೋಸೆದು ಏನೇನು ಐಟಮ್ ಇದೆ ಎಲ್ಲ ಸಿಗುತ್ತೆ ಮೇಡಮ್ ಹಾಂ ಇಲ್ಲಿ ಮಸ್ ನಮ್ಮದು ಮಸಾಲೆ ದೋಸೆ ಮತ್ತು ನೀರುದೋಸೆ ಫೇಮಸ್ ಮೇಡಮ್ ಮಸಾಲೆ ದೋಸೆ ಏನಕ್ಕೆ ಅಂದರೆ ಅದು ಜಾಸ್ತಿ ನಮ್ಮ ಇಲ್ಲೆಲ್ಲ ತುಂಬ ಅದೇ ಸುತ್ತಮುತ್ತ ಫೇಮಸ್ ಮತ್ತು ನಾವು ಅದು ನೀಟಾಗಿ ಗರಿಗರಿಯಾಗಿ ತುಪ್ಪ ಹಾಕಿಬಿಟ್ಟೇ ಮಾಡಿಕೊಡ್ತೀವಿಲ್ಲಿ ಅದರಿಂದ ತುಂಬ ಫೇಮಸ್ ನಮ್ಮ ಹೋಟ್ಲಲ್ಲಿ ಮೇಡಮ್ ನಮ್ಮದು ಒಂದು ಮಸಾಲೆ ದೋಸೆಗೆ ಒಂದು ಇಲ್ಲಿ ಎಂಬತ್ತು ರೂಪಾಯಿ ಆಗುತ್ತೆ ಮೇಡಮ್ ಇದು ಸ್ಪೆಷಲ್ ಅದರಿಂದ ನಿಮ್ಮ ಇಲ್ಲ ಅದೇ ಮೇಡಮ್ ಬನ್ನಿ ಬೇಕಾದ್ರೆ ಒಂದು ಹತ್ತು ರೂಪಾಯಿ ಕಡಿಮೆ ಮಾಡ್ಕೊಂತೀವಿ ಜಾಸ್ತಿ ಜನ ಇದ್ದಾರೆ ಅಂದರೂನೂ ದೋಸೆ ಮಾತ್ರ ಕ್ವಾಲಿಟಿ ಚೆನ್ನಾಗಿರುತ್ತೆ ಆವಾಗಲೇ ನಿಮಗೆ ಫ್ರೆಶಾಗಿ ನಿಮಗೆ ತುಪ್ಪ ಹಾಕಿಬಿಟ್ಟು ನೀಟಾಗಿ ಹೆಂಚ್ ಮೇಲೆ ಬೇಯಿಸಿಬಿಟ್ಟು ಕೊಡ್ತೀವಿ ಮೇಡಮ್ ಇಲ್ಲಿ ಫೇಮಸ್ ತುಂಬ ಎಲ್ಲ ಟ್ರಿಪ್ಗೆ ಹೋಗೋರೆಲ್ಲ ಬರೋರೆಲ್ಲ ಇಲ್ಲೇ ಬರ್ತಾರೆ

ಹಾಂ ಬೆಣ್ಣೆ ಬೆಣ್ಣೆ ದೋಸೆನೂ ಇದೆ ಮೇಡಮ್ ಆದರೆ ಜಾಸ್ತಿ ಮಸಾಲೆ ದೋಸೆ ಫೇಮಸ್ ದೋಸೆಯಲ್ಲಿ ಹತ್ತು ಹದಿನೈದು ಟೈಪ್ ಥರ ದೋಸೆ ಇದೆ ಹಾಂ ಓಕೆ ಹಾಂ ಸರಿ ಯಾವಾಗ ಬರ್ತೀರಾ ನೀವು ಹಾಂ ಹಾಂ ಸರಿ ಓಕೆ ಬನ್ನಿ ಮ್ಯಾಮ್ ಹಾಂ ಸರಿ ಓಕೆ ಬನ್ನಿ ಮೇಡಮ್ ಹಾಂ